ಕುಂಟೆಬಿಲ್ಲೆ ಮತ್ತು ಕಬಡ್ಡಿ ಕುಂಟೆಬಿಲ್ಲೆನ ನಾವು ಕೂಡ ಚಿಕ್ಕ ವಯಸ್ಸಿನಲ್ಲಿ ತುಂಬಾ ಆಟ ಆಡ್ತಿದ್ವಿ ನ ಫ ಅದು ಯಾವ ಥರ ಅಂತ ಅಂದರೆ ಅದು ಒಂದು ನೆಲದಲ್ಲಿ ಕೊರೆಯೋದು ಅದ್ಯಾವ ಥರ ಅಂತ ಹೇಳ್ಬಿಟ್ರೆ ಫಸ್ಟು ಒಂದನೇ ಮನೆ ಎರಡನೇ ಮನೆ ಮೂರನೇ ಮನೆ ಅದ್ರ ಮುಂದೆ ಎ ಮತ್ತು ಬಿ ಮತ್ತೆ ಅದ್ರ ಮುಂದೆ ಅಜ್ಜಿ ಮನೆ ಅಂತ ಅದೊಂದು ಬಾಕ್ಸನ್ನ ಹಾಕ್ತಿದ್ದೆ ಅದೊಂದು ಚೌಕಟ್ಟಾಗಿ ಅದಾದ ಮೇಲೆ ಅದ್ರ ನೆಕ್ಸ್ಟ್ ಸಿ ಮತ್ತು ಡಿ ಇದೆಲ್ಲನೂ ನಾವು ಕಂಪ್ಲೀಟ್ ಆಯಿತು ಮುಗಿಸಿದ್ವಿ ಅಂತ ಅಂದರೆ ಆಮೇಲೆ ಹೊರಗೋ ಒಳಗೋ ಆ ಥರ ಎಲ್ಲ ಆಟ ಆಡ್ತಿದ್ವಿ ಮತ್ತು ಕಪ್ಪು ಬಿಳಿ ಆ ಥರಯೆಲ್ಲ ಆಟ ಆಡ್ತಿದ್ವಿ ಆಗ ತುಂಬಾ ಚೆನ್ನಾಗಿತ್ತು ಮತ್ತು ಕಬಡ್ಡಿ ಅಂತ ಬಂದರೂ ಕೂಡ ನಮ್ಮ ಶಾಲೆಗಳಲ್ಲಿ ಸ್ಪೋರ್ಟ್ಸ್ ಡೇ ಅಂತ ಮಾಡ್ತಾರಲ್ಲ ಆ ಸಂದರ್ಭದಲ್ಲಿ ನಮಗೆ ಆಟ ಆಡಿಸ್ತಿದ್ರು ಕಬಡ್ಡಿ ಆಟ ಆವಾಗ ಒಂದು ಆ ಲೈನ್ ತುಳಿದ್ರೆ ಬೋನಸ್ ಪಾಯಿಂಟ್ ಆ ಥರ ಎಲ್ಲ ಸಿಕ್ತಾ ಇತ್ತು